ನಾನು ಚಿಕ್ಕ ವಯ್ಸಿಂದಲೂ ರನ್ನಿಂಗ್ ಮಾಡ್ತಲೇ ಇದ್ದೀನಿ ಇವಾಗ್ಲೂ ಸಹ ನಿಲ್ಲಿಸಿಲ್ಲ ಚಿಕ್ಕ ವಯ್ಸಿಂದಲೂ ರನ್ನಿಂಗ್ ಮಾಡ್ತಿರ್ಬೇಕಾರೆನೇ ನನ್ನ ಕಾಲಿಗೆ ಎಷ್ಟು ಗಾಯ ಆಗಿದೆಯೋ ಎಷ್ಟು ಮುಳ್ಳು ಹೊಕ್ಕಿದೆಯೋ ಅದು ನನಗೇ ಗೊತ್ತಿಲ್ಲ ಅಷ್ಟು ಒಂಥರ ಗಾಯಗಳು ಗ ಆಗ್ತಾ ಇರ್ತೆ ನನ್ನ ಕಾಲಿಗೆ ಮತ್ತೆ ಒಂದು ಸಾರಿ ರನ್ನಿಂಗ್ ಕಾಂಪಿಟೇಷನಲ್ಲಿ ಓಡ್ತಾ ಇದ್ದೆ ಅವಾಗ ನಾನು ಎರಡನೇ ಕ್ಲಾಸಲ್ಲಿದ್ದೆ ಅವಾಗ ಒಂದು ಸಾರಿ ನಾನು ಬಿದ್ದು ಕಾ ಕಾಲು ಯ ಕಲ್ಲಿಗೆ ಎಡವಿ ಬಿದ್ಬಿಟ್ಟೆ ಬಿದ್ದಾಗ ನನ್ನ ಕಾಲು ತುಂಬ ಫ್ರ್ಯಾಕ್ಚರಾಗಿ ಮೋ ಒಂದು ಮೊಳ್ಕಾಲಿನ ಗಂಟು ಕಳಚಿ ಹೋಗಿತ್ತು ಮತ್ತು ನಾನು ಏನೂ ಹೆದ್ರಿಕಳಕ್ಕೆ ಹೋಗಲಿಲ್ಲ ಭಯಪಟ್ಟಿಲ್ಲ ಮತ್ತೆ ಸೀದಾ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಷನ್ನೆಲ್ಲ ತೊಗೊಂಡು ಇಂಜೆಕ್ಷನೆಲ್ಲ ಹಾಕಿಸ್ಕೊಂಡಿದ್ದೆ ಮತ್ತೆ ಹಾಗೇ ಐದನೇ ಕ್ಲಾಸಲ್ಲಿರ್ಬೇಕಾರೆನೂ ಸಹ ಬಿದ್ದಿದ್ದೆ ಬಂದರೆ ಅತಿ ಆವಾಗ ಜಾಸ್ತಿ ಪೆಟ್ಟಾಗಿಲ್ಲ ಮೇಲುಗಡೆ ಚರ್ಮ ಒಂದು ಸ್ವಲ್ಪ ಕಿತ್ತೋಗಿತ್ತು ಮತ್ತೆ ಮೂಗು ಹತ್ತಿರ ಒಂದು ಸ್ವಲ್ಪ ಹೊಡ್ತ ಬಿದ್ದಿತ್ತು ಅದರಿಂದ ಮೂಗು ಸಹ ಇನ್ನೂ ಒಂದು ಸ್ವಲ್ಪ ಬ್ಲ್ಯಾಕಾಗೇ ಇದೆ ಹಾಗಾಗಿ ನ್ವಾ ರನ್ನಿಂಗ್ ಓಡಬೇಕಾದ್ರೆ ಇವಾಗೆಲ್ಲ ಶೂ ಅಂತೇ ಮ್ಯಾಟಂತೆ ಎಲ್ಲ ಬಂದಿದೆ ನಾವು ಅವಾಗ ಚಿಕ್ಕವರಿದ್ದಾಗ ಏನೂ ಇರಲಿಲ್ಲ ನಮಗೆ ಹಂಗಾಗಿ ನಾವು ಬರೀ ನೆಲದ ಮೇಲೇ ಓಡಾಡಬೇಕಿತ್ತು ಹಾಗಾಗಿ ಬರೀ ನೆಲದ ಮೇಲೇ ಓಡ್ತಿದ್ವಿ ಕಲ್ಲು ಮುಳ್ಳು ನೋಡ್ತಾ ಇರಲಿಲ್ಲ ಹಾಗೆ ರನ್ನಿಂಗ್ ಅಂದ್ರೆ ಒಟ್ನಲ್ಲಿ ನಮ್ಮನ್ನ ಕರೆದೇ ಕರೀತಿದ್ರು ಎಲ್ಲೇ ಹೋದರೂ ಹಾಗಾಗಿ ನಾವು ರನ್ನಿಂಗಲ್ಲಿ ತ್ ಭಾಳ ಫಾಸ್ಟಿದ್ವಿ ಹಾಗಾಗಿ ನಮ್ಮನ್ನು ಎಲ್ಲ ಕಡೆಯೂ ರನ್ನಿಂಗಲ್ಲಿ ಓಡೋದರಿಂದ ರನ್ನಿಂಗಿಂದನೇ ಗುರ್ತಿಸ್ಕೊಂಡಿದ್ವಿ ಒಂದು ಹೆಸರು ಮಾಡಿಕೊಂಡಿದ್ದೀವಿ ಇವಾಗಲೂ ಸಹ ರನ್ನಿಂಗನ್ನು ನಿಲ್ಲಿಸೇ ಇಲ್ಲ ನಾವು ಇವಾಗ ನಮ್ಮ ನಾವು ಇರೋದು ಹಾಸ್ಟೆಲ್ನಲ್ಲಿ ಹಾಸ್ಟೆಲ್ನಲ್ಲಿ ಪಿ ಜಿಯಲ್ಲಿ ಇದು ಇದೆ ಅಂದರೆ ಒಂಥರ ರನ್ನಿಂಗ್ ಇವೆಲ್ಲ ಇದೆ ನಾನು ರನ್ನಿಂಗ್ ಮತ್ತು ಈ ಕೋಚಿಂಗ್ ಸೆಂಟರಿಗೂ ಸಹ ಹೋಗ್ತಾ ಇದ್ದೀನಿ ಇವಾಗ ಶೂ ಗೀವ್ ಶೂ ಎಲ್ಲ ತೊಗೊಂಡಿದ್ದೀನಿ ನಾನು ರನ್ನಿಂಗ್ ಮಾಡ್ತಾ ಮಾಡ್ತಾ ಹಾಗೇ ವಿದ್ಯಾಭ್ಯಾಸನೂ ಮುಂದುವರ್ಸ್ತಾ ಕೆಲಸಕ್ಕೂ ಹೋಗ್ತಾ ಈಗ ರನ್ನಿಂಗಿಗೆ ಬೇಕಾಗಿರೋ ಐಟಮ್ಸೆಲ್ಲ ತೊಗೊಂಡಿದ್ದೀನಿ ಇನ್ನು ರನ್ನಿಂಗು ಕಾಂಪಿಟೇಷನ್ ಸಹ ತುಂಬ ಕಾಂಪಿಟೇಷನ್ ಇರುತ್ತೆ ಏನು ನಮ್ಮ ಜೊತೆ ಒಂದು ಹತ್ತು ಜನ ಇದ್ದಾರೆ ಅಂದರೆ ಹತ್ತು ಜನನೂ ನಮ್ಗಿಂತ ಫಾಸ್ಟಾಗಿ ಓಡ್ತಾರೆ ಬಿಟ್ಟರೆ ನಮ್ಗಿಂತ ಸ್ಲೋ ಆಗಂತೂ ಯಾರೂ ಓಡೋಲ್ಲ ಹಾಗಾಗಿ ರನ್ನಿಂಗಿಗೆ ಮೊದಲು ಬೇಕಾಗಿರೋದು ನಮಗೆ ಪೇಶನ್ಸ್ ಇರಬೇಕು ಹೆಂಗೆ ನಿತ್ಕಂತೀವಿ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಅವ್ರು ವಿಝಿಲ್ ಇಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ನಾವು ಅಲ್ಲಿ ಮುಂದೆ ಓಡಕ್ಕೆ ರೆಡಿಯಾಗಿರಬೇಕು ಆ ಥರ ಮತ್ತೆ ಯಾವುದೇ ಕಾರ್ಣಕ್ಕೂ ರನ್ನಿಂಗ್ನಲ್ಲಿ ಹೆದ್ರಿಕೋಬಾರ್ದು ಈಗ ಯಾರೋ ಒಬ್ಬರು ಬಿದ್ರೂ ಅವ್ರನ್ನ ನೋಡಿ ನಾವು ಬಿದ್ದು ಹೆದ್ರುತ್ತೀವಿ ಅಂತೆಲ್ಲ ಅಂದ್ಕೋಬಾರ್ದು ಆವಾಗ ನಾವು ಬರೀ ನಮ್ಮದು ಏನಿದ್ಯೋ ನಾವು ಗೆಲ್ಲಬೇಕು ನಮ್ಮ ಗುರಿ ಕಡೆ ನಮ್ಮ ಗಮನ ಇರಬೇಕು ಮತ್ತು ಎಲ್ಲಾದ್ರು ಬಿದ್ವಿ ಅಂದ್ಕೊಂಡ್ರು ನಾವು ಅದ್ಕೆ ಹೆದ್ರುಕಬಾರ್ದು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ನಾವು ಪಡಲೇಬೇಕು ಮತ್ತು ಈಗ ಅವ್ರು ಇವ್ರು ಏನೋ ಹೇಳ್ತಾರೆ ಅಕ್ಕಪಕ್ದವ್ರ್ ಏನೋ ಹೇಳ್ತಾರೆ ಅಂತೆಲ್ಲ ತಲೆ ಕೆಡಿಸ್ಕೋಬಾರ್ದು ಮತ್ತು ರನ್ನಿಂಗ್ ಓಡುವಾಗ ಅಕ್ಕಪಕ್ಕದವ್ರು ಸ್ವಲ್ಪ ಇವ್ರು ಮುಂದೆ ಹೋಗ್ಲಿ ಅಂತ ಸ್ವಲ್ಪ ಹಾಗೇ ವಿಝಲ್ ಆಗೋ ಒಳ್ಗೆನೇ ಮೂಮೆಂಟ್ ತೋರಿಸ್ತಾರೆ ಅದ್ಕೆಲ್ಲ ನಾವು ತಾ ಕಿವಿ ಕೊಡಬಾರ್ದು ವಿಝಲ್ ಆಗೋದ್ನೇ ಕಾಯ್ತಾ ಇರಬೇಕು ವಿಝಲ್ ಆದ ಮೇಲೆ ಸೀದಾ ಓಡಬೇಕು